ಹಲೋ ಅರ್ಹಮ್ ಡಾಕ್ಟರ್ ಮಾತಾಡ್ತಾ ಇರದಾ ನಾನು ಉಜ್ಮಾ ಅಂತ ನಿಮ್ಮ ಪೇಷಂಟ್ ಹಾಂ ಮೊನ್ನೇ ನಾನು ಬಂದು ಹಾಸ್ಪಿಟಲ್ಗೆ ತೋರ್ಸ್ಕೊಂಡು ಹೋಗಿದೆ ಹೊಟ್ಟೆ ನೋವು ಅಂತ ಹಾಂ ಅದು ಇನ್ನು ಕಡ್ಮಿ ಇಲ್ಲಾ ಇಲ್ಲ ಹೌದು ನೆನ್ನೆಯ ಗೋಲ್ ಗಪ್ಪ ಎಲ್ಲ ತಿಂದೆ ಸ್ವಲ್ಪ ಕಮ್ಮು ಇತ್ತು ಇನ್ನು ಜಾಸ್ತಿ ಆಗ್ಬುಟ್ಟಿದೆ ಈಗ ಹ್ಞೂ ಹಾಂ ಹ್ಞೂ ಹಾಂ ಹಾಂ

ಆಯಿತು ಹಾಂ ಹಾಂ ಆಯಿತು ಆಯಿತು ಆಯ್ತು ಹಾಂ ಈಗ ಕಡ್ಮೆ ಆಗಿಕ್ ಏನಾದರು ಟಾಬ್ಲೆ ಟ್ಯಾಬ್ಲೆಟ್ ಕೊಡ್ತೀರಾ ಹಾಂ ಆಯಿತು ಮೂರು ದಿನ ಆದ್ಮೇಲೇ ಹಾಂ ಬಂದು ಹಾಂ ಹಾಂ ಆಯ್ತು ಹಾಂ ಇದು ಟ್ಯಾಬ್ಲೆಟ್ ಯಾವಾಗ ತಕೊಬೇಕು